ನಾನು ಪ್ರತೀಕ್ ಮಾತಾಡೋದು ಶಿವಮೊಗ್ಗದಿಂದ ಇದು ರುಚಿ ಹೋಟೆಲ್ಲಲ್ಲ ಇದು ಎಲ್ಲಿ ಬರ್ತದೆ

ಹೌದ ಹೌದ ಹೌದ ನನ್ಗೆ ಇದು ಶಿವಮೊಗ್ಗದಿಂದ ಬರಲಿಕ್ಕೆ ತುಂಬ ಹೊತ್ತಾಗ್ಬೋದು ಅಂದರೆ ನಮಗೆ ಶಿವಮೊಗ್ಗದಲ್ಲಿ ನಮ್ಮದು ಮನೆಯಲ್ಲಿ ಫಂಕ್ಷನ್ ಇದೆ ಒಂದು ಒಂದು ಇಪ್ಪತ್ತು ಜನರದ್ದು ಅಂದರೆ ನೀವು ಅಲ್ಲಿಂದ ಇಲ್ಲಿಗೆ ಡೆಲಿವರಿ ಎಂಥಾದರು ಮಾಡ್ಬೋದಾ ಅಂದರೆ ಹೌದ ನಿಮ್ಮ ರೆಸ್ಟೋರೆಂಟಲ್ಲಿ ವಿಶೇಷವಾದದ್ದು ಯಾವುದು ಮಸಾಲ ದೋಸೆ ಇದೆಯಾ ಹೇಗೆ ಬರ್ತದೆ ಅದು ಮಸಾಲ ದೋಸೆ ಮಸಾಲ ದೋಸೆ ಅಂದರೆ ಹೌದಾ ಹೌದಾ ಹೌದಾ

ಮೂವತ್ತು ರೂಪಾಯಿಗೆ ಐದು ಬರ್ತದಾ ಹೇಗಿರ್ತದೆ ಮಸಾಲ ದೋಸೆ ಅಂದರೆ ಒಳ್ಳೆ ಇರ್ತದಾ ಅಂದರೆ ನಾವು ಈಗ ಅಲ್ಲಿ ನಾವು ಅಲ್ಲಿ ಈಗ ಆರ್ಡರ್ ಮಾಡ್ತೇವಲ್ಲ ಅದು ಬರುವಾಗ ತುಂಬ ಹೊತ್ತಾಗ್ತದ್ ಅಲ್ಲಾ ಅದು ಎಂಥ ಸಹ ಹಾಳಾಗೊದಿಲ್ಲಲ್ಲ ಆ ಥರ ಯಾಕೆಂದರೆ ಯಾಕೆಂದರೆ ಇಪ್ಪತ್ತು ಜನ ಇದ್ದಾರಲ್ಲ ಅಂದರೆ ಅವರದ್ದು ಮತ್ತೆ ನಾವು ಪುನಃ ಹುಡುಕ್ಬೇಕಾಗ್ತದೆ ಅಲ್ಲಿಂದ ದೂರ ಇದೆ ಅಲ್ಲಾ ತುಂಬ ಕಷ್ಟ ಆಗ್ತದೆ ನಮಗೆ ಹೌದಾ ಹೌದಾ ಹಾಂ ಹೌದ ನಮಗೆ ಅಂದರೆ ನಮಗೆ ಹಾಂ ನಮಗೆ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿದ್ದು ಬೇಕಿತ್ತು ಅಂದರೆ ನಮಗೆ ಮಸಾಲ ದೋಸೆ ಅಂತ ನಾವು ಕೇಳಿದ್ದೇವೆ ತುಂಬ ಅದಕ್ಕೆ ನಾವು ಅದನ್ನೆ ಅಂದರೆ ನೆಂಟರು ತುಂಬ ಜನ ಬರ್ತದೆ ಅಲ್ಲ ಇಪ್ಪತ್ತು ಜನ ಬರ್ತಾರಲ್ಲ ಅವರಿಗೆ ಸಹ ಅದು ಅಷ್ಟು ಫುಡ್ಡು ಗೊತ್ತಿಲ್ಲ ತಿನ್ನೋದು ಅದಕ್ಕೆ ನಾವು ಅದನ್ನೆ ತರಿಸುವ ಅಂತ ಇದ್ದೇವೆ ನೀವು ಬೇಕಿದ್ದರೆ ಅದರಲ್ಲಿ ಒಂದು ಅಂದರೆ ನಮಗೆ ಇದು ತಂಪು ಪಾನೀಯಗಳು ಬೇಕಿತ್ತು ಎಂಥ ಉಂಟು ಅಂದರೆ ಜ್ಯೂಸು ಆ ಥರ ಎಂತಾದರು ಉಂಟಾ ಹೌದ ಇಪ್ಪತ್ತು ಜನರಿಗೆ ಸಹ ಒಂದು ಇದು ಆ್ಯಪಲ್ ಜ್ಯೂಸ್ ಹಾಕಿ ಆಯಿತಾ ಅದರಲ್ಲಿ ಮಸಾಲ ದೋಸೆ ಹಾಕುವಾಗ ಅದರಲ್ಲಿ ಸಹ ಇಪ್ಪ ಓ ಅದು ಬೇರೆ ಬೇರೆ ಉಂಟಾ ಸರಿ ಮಿಲ್ಕ್ ಶೇಕೆ ಸರಿ ಮಿಲ್ಕ್ಶೇಕ್ ಹಾಕಿ ಆಯಿತ ಆಯಿತು ಮತ್ತೆ ನಾನು ಇದು ಅಡ್ರೆಸ್ ಎಲ್ಲ ಎಲ್ಲಿ ಯಾವ್ದಕ್ಕೆ ಕಳಿಸಬೇಕು ಆಯಿತು ಸರಿ ಅದಕ್ಕೆ ನಾ ಕಳಿಸ್ತೇನೆ

ಹೌದಾ ಆಯಿತು ನನ್ಗೆ ಸೋಮವಾರ ಬೇಕಿತ್ತು ಸೋಮವಾರ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆಯಿಂದ ಅಲ್ಲಿ ಹೊರ ಹೊರಡಿದ್ರೆ ಒಳ್ಳೆದಿತ್ತು

ಆಯ್ತು ಆಯಿತು ಸರಿ ಆಯಿತು ಸರಿ ಹಾಗಾದ್ರೆ ನಾನು ನಿಮಗೆ ಸೋಮವಾರ ಒಂದು ಕಾಲ್ ಮಾಡ್ತೇನೆ ಆಯಿತಾ ಓಹೊ ಆಯ್ತು ಸರಿ ಧನ್ಯವಾದ